ಹಲೋ ಡಾಕ್ಟ್ರ ಇದು ಅಪ್ಪ ಡಾಕ್ಟ್ರನ ಹಾಂ ಸರಿ ಸರ್ ನಂಗೆ ಅದು ಭಾಳ ಮೊನ್ನೆ ಇಂದ ಬರಿ ಹೊಟ್ಟೆ ನೋವು ಬರ್ತಿದೆ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ಏನು ಹಾಂ ಮೊನ್ನೆ ಬಂದಿದ್ದೀವಿ ಸರ್ ಬಟ್ ನೀವು ಇರಲಿಲ್ಲ ನಿಮ್ಮ ಅಸ್ಟೆಂಟ್ ಇದ್ರೆ ಅವ್ರು ಈಗ ಬರ್ತಾರೆ ರೀ ಅಂದ್ರೆ ನಂಗೆ ಹೊಟ್ಟೆ ನೋವು ತಡಿಲಿಕ್ಕೆ ಆಗಲಿಲ್ಲ ಹಾಗೆ ಬಂದ್ಬಿಟ್ಟೆ ಇಬ್ ಅಲ್ಲ ಸರ್ ನಾನು ಒಂದು ಅರ್ಧ ಗಂಟೆ ಕಾಯ್ದೆ ನೀವು ಎಲ್ಲೋ ಹೊರಗೆಲ್ಲೋ ಅದು ಪೇಶಂಟ್ಗೆ ನೋಡೋಕೆ ಹೋಗ್ತಿದ್ದೆ ಇದರಾಗೆ ಹೊಟ್ಟೆ ನೋವು ತಡಿಲಿಕ್ಕೆ ಆಗಿಲ್ಲ ಇಲ್ಲ ಯಾರಿಗೆ ತೋರ್ಸೋದು ಆ ಮೆಡಿಕಲಿಗೆ ಹೋಗೀ ಅದ್ದು ಏನು ಹೊಟ್ಟೆ ನೋವ್ದು ಅಂಥೇಳಿಗಿನ ಮಾತ್ರೆ ಕೊಟ್ಟರು ಸರ್ ಇಲ್ಲ ಸರ್ ಹೊಟ್ಟೆ ನೋವು ಇಲ್ಲ ಗುಳ್ಗೆ ತಗೊಳ್ಳೋಕಿಂತ ಮುಂಚೆ ಹೇಗಿತ್ತು ಈಗಲೂ ಹಾಗೇ ಇದೆ ಸರ್ ಏನು ಇಂಪ್ರುಮೆಂಟು ಇಲ್ಲ ಇದಿಲ್ಲ ಸರ್ ಹಾಗೆ ನೋವು ಆಗ್ತಿದೆ ನೀವು ಬಂದಾಗ ನೀವು ಮೊನ್ನೆ ಸಿಗಲಿಲ್ಲ ನಾವು ಈಗ ನಿಮ್ಮ ಶಾಪಿಗೆ ಬರ್ತಾಯಿದ್ದೀವಿ ಸರ್ ಇವಾಗ ಶಾಪಲ್ಲಿ ಇದ್ದೀರ ಸರ್ ಈಗ

ಹೊಟ್ಟೆ ಅವೋ ಇಲ್ಲ ಸರ್ ಅದು ಕಿಬ್ಬು ಹೊಟ್ಟೆ ಹತ್ತಿರ ಕಿವಿಚಿದಂತೆ ಆಗ್ತದೆ ಹೊಟ್ಟೆ ಚುಚ್ಚಿದಾಗೆ ಸೂಜಿ ತಗೊಂಡು ಚುಚ್ಚಿದಾಗೆ ಆಗ್ತಾಯಿದೆ ಸರ್ ಅದು ಏ ಹಾಂ ಇಲ್ಲಿಲ್ಲ ಅಲ್ಲಿ ಅಲ್ಲ ಸರ್ ಈ ಹೊಟ್ಟೆ ಕಿಬ್ಬು ಹೊಟ್ಟೆ ಹತ್ತಿರ ಒಳ್ಳೆ ಸೂಜಿ ತಗೊಂಡು ಚುಚ್ಚಿದಾಗೆ ಆಗ್ತಿದೆ ಇಡೀ ಹೊಟ್ಟೆ ಫುಲ್ ಇದು ಇಲ್ಲಿಲ್ಲ ಅದು ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಅಂತದೆ ಸರ್ ಓ ಓ ಇದೆ ಸರ್ ಮೊನ್ನೆ ಪಾನಿಪುರಿ ತಿಂದೆ ಓ ಪಾನಿಪೂರಿಗೆ ಅವ್ರು ಹೇಳಿದ ಸರ್ ಅವ್ರು ಹೇಳಿದ ಸರ್ ಸು ಚೂರು ಎಕ್ಸ್ಟ್ರಾ ಖಾರ ಹಾಕಲಾ ಕೇಳಿದ ಹಸಿ ಖಾರ ಹಾಕಲಾ ಅಂದ ಹಾಂ ಇಲ್ಲ ಸರ್ ಆ ಸ್ಮೆಲ್ಲು ಮೂಗಿಗೆ ಹೊಡಿತದ ಟೆಂಪ್ಟ್ ಆಗಿಬಿಡ್ತು ಮತ್ತೆ ಒನ್ ಸ್ವಲ್ಪ ಹಸಿ ಖಾರ ಹಾಕಿ ಕೊಟ್ಟ ಅದಕ್ಕೆ ಒಂದು ಪ್ಲೇಟ್ ತಿಂದೆ ಎರಡು ಪ್ಲೇಟ್ ತಿಂದ್ಬಿಟ್ಟೆ ಸರ್ ಮೋಸ್ಟ್ಲಿ ಅದ್ರದ್ದು ಏನೋ ಆಗಿರೋದು ಇಲ್ಲ ಪಾನಿಪುರಿ ಎರ್ಡು ಪ್ಲೇಟ್ ತಿಂದ್ಬಿಟ್ಟೆ ಸರ್ ಅದನ್ನು ಟೆಸ್ಟಾಗಿ

ಹಾಂ ವಾಟ್ಸ್ಆ್ಯಪ್ ನಂಬ ಹೌದು ಸರ್ ಇದು ಹಾಂ ಓಕೆ ಸರ್

ಹಾಂ ಅದನ್ನ ಮೆಡಿಕಲ್ ಶಾಪಲ್ಲಿ ಕೊಟ್ಟಿದ್ದು ಮಾತ್ರೆ ಮ ಅದೇ ಆ ಮಾತ್ರೆನೆ ಅಲ್ಲ ಸರ್ ಅಲ್ಲ ಅಲ್ಲ ಅದು ಹಾಂ ಹಾಂ ಮ ಹಾಂ ಹಾಂ ಹಾಂ ಓಕ್ ಓಕೆ ಓಕೆ ಓಕೆ ಸರ್

ಓಕೆ ಸರ್

ನಾವು ಬರ್ತಾಯಿದ್ದೀವಿ ಸರ್ ಟ್ರಾಫಿಕ್ ತುಂಬ ಇದೆ ಆದಷ್ಟು ಬರೋಕೆ ಟ್ರೈ ಮಾಡ್ತೀನಿ ಸರ್ ಹ್ಞೂ ಹ್ಞೂ ಹ್ಞೂ ಓಕೆ

ಓ ಓಕೆ ಸರ್ ಓಕೆ ಸರ್ ಸರ್ ಇನ್ನೊಂದು ಡೌಟಿದೆ ಅದು ಊಟಕ್ಕಿಂತ ಮುಂಚೆ ಅಥ್ವಾ ನಂತರ ಓಕೆ ಸರ್ ಓಕೆ ಸರ್ ಓಕೆ ಸರ್ ಓಕೆ ಓಕೆ ಓಕೆ ತ್ಯಾಂಕ್ ಯು